ನಾವು ದಿನನಿತ್ಯ ಆಟ ಆಡುದ್ರಿಂದ ನಮ್ಮ ದೇಹದ ಬೆಳವಣಿಗೆ ಇನ್ನೂ ಹೆಚ್ಚುತ್ತದೆ ನಮಗೆ ಸ್ವಲ್ಪ ಆಯಾಸ ಆಗೋದು ಕಮ್ಮಿ ಆಗ್ತದೆ ಸ್ವಲ್ಪ ಫಿಸಿಕಲಿ ಫಿಟ್ಟಾಗಿರ್ತೇವೆ ಸೊ ನಾವು ಮನೆಯಲ್ಲೇ ಕುತ್ಕೊಳ್ಳುದ್ರಿಂದ ಏನು ಸಹ ಆಗುವುದಿಲ್ಲ ಸ್ವಲ್ಪ ನಾವು ಆಚೆ ಈಚೆ ಹೋಗಿ ವ್ಯಾಯಾಮ ಆಡುದರಿಂದ ನಮಗೆ ಸ್ವಲ್ಪ ರಿಲೀಫ್ ಆಗ್ತದೆ ಸ್ವಲ್ಪ ಮೈಯಲ್ಲಿ ಬೆವರು ಹೋದರೆ ಇನ್ನೂ ನಾವು ಹೆಲ್ದಿ ಆಗ್ತೇವೆ ಅನ್ನೋ ಕಾರಣ